ರಾಜ್ಯದ ಕಲಾ ಪರಂಪರೆಯನ್ನು ಪ್ರದರ್ಶಿಸುವ ನಮ್ಮ ದೇಶ್ದಲ್ಲಿರೋ ಕಲಾ ಗ್ಯಾಲ್ರಿ ವಸ್ತುಸಂಗ್ರಹಾಲಯ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪ ಇರುವಂತಹ ರಾಷ್ಟ್ರಕವಿ ಕುವೆಂಪುರವರು ಜನ್ಮಿಸಿದ ಸ್ಥಳವಾದಂತಹ ಕುಪ್ಪಳ್ಳಿ ಇವರು ಅನೇಕ ಕಥೆ ಕಾದಂಬರಿ ಕವನ ಮಕ್ಕಳ ಕಥೆಗಳನ್ನು ಬರ್ದಿದ್ದಾರೆ ರಾಮಾಯಣ ದರ್ಶನಂ ಮತ್ತು ಕುವೆಂಪುರವರ ಸಮಗ್ರ ಸಾಹಿತ್ಯ ಇದನ್ನು ಕೂಡ ನಾವು ಅಲ್ಲಿ ಕುಪ್ಪಳ್ಳಿಯಲ್ಲಿ ನೋಡ್ಬಹುದಂಥ ಪುಸ್ತಕ ಅವರ ವಸ್ತುಸಂಗ್ರಹಾಲಯ ಪುಸ್ತಕಗಳನ್ನವ್ರು ಸಂಗ್ರಹಿಸಿ ಇಟ್ಟಿದ್ದಾರೆ ಮತ್ತು ಅಲ್ಲಿ ಅವರ ಫೋಟೋಗಳು ಫೋಟೋ ತುಂಬ ಫೋಟೋಗಳಿದ್ದಾವೆ

ಅಲ್ಲಿ ನೋಡ್ಬಹುದಂಥ ವಸ ವಸ್ತುಗಳಂತಂದರೆ ಸ್ಟಡಿ ರೂಮ್ ನೋಡಬಹ್ದು ಹಾಗೇ ಅವ್ರ ಪುಸ್ತಕದ ಪಬ್ಲಿಕೇಷನ್ ಆಫೀಸ್ ಇದೆ ಅವ್ರು ಬರೆದಂಥ ಎಲ್ಲ ಕೃತಿಗಳ ಪುಸ್ತಕಗಳು ಕೂಡ ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ಬೌದು ಸಿಗುತ್ತವೆ ಹಾಗೇ ಅವರ ಶಾಲಾ ವಯಸ್ಸಿನಿಂದ ಹಿಡಿದಂತ ಹಿಡಿದು ಅವರು ತಾತ ಅಜ್ಜ ಆಗೋವರೆಗಿನ ಅವರ ಫೋಟೋಗಳು ಅಲ್ಲಿ ನಮಗೆ ನೋಡಲಿಕ್ಕೆ ಒಂದು ಫೋಟೋ ರೂಮ್ ಅಂತನೇ ಇದೆ ಆ ಫೋಟೋ ರೂಮ್ನಲ್ಲಿ ನಾವು ಅವ್ರ ಫೋಟೋಗಳನ್ನು ಕೂಡ ನೋಡ್ಬೌದು ಅವ್ರು ನಾಟಕದ ಅಭಿನ ಅಭಿನಯ್ಸ್ದಂಥ ಫೋಟೋಗಳನ್ ನೋಡ್ಬೌದು ಅದ್ರ ಜೊತೆಗೆ ಅವ್ರ ಮಕ್ಳ ಫೋಟೋಗಳು ಹಾಗೇ ಅವರ ಮಗ ಮತ್ತು ಸೊಸೆ ಅಳಿಯ ಅಳಿಯ ಮಗಳು ಮತ್ತು ಅಳಿಯ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಳು ಹೀಗೇ ತುಂಬ ಇಡೀ ಒಂದು ರೂಮ್ ತುಂಬ ಅವರ ಫೋಟೋಗಳನ್ನ ನಮ್ಗೆ ನೋಡಲಿಕ್ಕೆ ಸಿಕ್ತದೆ ಹಾಗೇ ಅವರ ದೇವರ ಕೋಣೆ ನೋಡ್ಬೌದಲ್ಲಿ ಹಾಗೇ ಮತ್ತು ಅವ್ರು ಬಳಸುವ ಪೆನ್ನುಗಳು ಅವ್ರು ಕುಡಿಯುವಂಥ ನೀರಿನ ಬಾಟ್ಲ್ ನೋಡ್ಬೌದು ಅವರು ಕುಳಿತುಕೊಳ್ಳುವಂಥ ಕುರ್ಚಿ ನೋಡ್ಬೌದು ಅವ್ರ ಮನೆ ಸುಮಾರು ನೂರು ಇನ್ನೂರು ವರ್ಷದ ಹಳೇ ಮನೆಯನ್ನು ನಾವಲ್ಲಿ ನೋಡಬೊ ನೋಡ್ಲಿಕ್ಕೆ ನಮಗೆ ಸಿಕ್ತದೆ ಇನ್ನು ಟೈಮಿಂಗ್ಸ್ ಅಂತಂದರೆ ಒಂಬತ್ತೂವರೆಯಿಂದ ಬೆಳಿಗ್ಗೆ ಒಂಬತ್ತೂವರೆಯಿಂದ ಸಂಜೆ ಆರೂವರೆವರೆಗೂ ಪ್ರತಿದಿನ ಓಪನ್ ಇರುತ್ತೆ ಮತ್ತೊಂದು ವಿಶೇಷವಾಗಿ ಅಲ್ಲಿಗೆ ನೋಡ್ಲಿಕ್ಕೆ ನಮಗೆ ಸಿಗುವುದಾದ ಸಿಗಬಹುದಾದಂಥ ಒಂದು ಇದಂತಂದರೆ ಅವ್ರ ಒಂದು ಅಕ್ಕಿಶೆ ಅಕ್ಕಿಯನ್ನು ನಾವು ಹೇಗೆ ಡಬ್ಬದಲ್ಲಿ ತುಂಬಿಡುತ್ತೀವಲ್ವಾ ಅಕ್ಕಿಯನ್ನು ಅದೇ ದ ಅವರು ಕಲ್ಮಿ ಕಲ್ಮಿ ಅಂತ ಒಂದಿದರಲ್ಲಿ ಅಕ್ಕಿಯನ್ನು ಸಂಗ್ರಹಿಸಿ ಇಡ್ತಾರೆ ಅಕ್ಕಿಯಾಗಲಿ ಭತ್ತ ಆಗಲಿ ಕಲ್ಮಿ ಅದು ಒಂದೇ ಮರದಿಂದ ಮಾಡಿದಂಥ ಒಂದು ಮರದ ಒಂದು ಸಾಧನ ಅದಕ್ಕೆ ಕಲ್ಮಿ ಅಂತ ಹೆಸರು ಅದನ್ನು ನೋಡಬಹ್ದು ಮತ್ತು ಒಂದು ಸೌಂಡ್ ಸಿಸ್ಟಮ್ ಇಡೀ ದಿನ ದಿನದ ಪೂರ್ತಿ ಕುವೆಂಪುರವರ ಹಾಡಿದಂಥ ಹಾಡುಗಳು ಒನ್ ಬೈ ಒನ್ ಬೈ ಒನ್ ಬೈ ಒನ್ನೊಂದಾಗಿ ಒಂದೊಂದಾಗಿ ಬರ್ತಾ ಇರ್ತವೆ ಹಾಡು ಸೌಂಡ್ ಬಾಕ್ಸನ್ನು ಅಳ್ವ ಅಳ್ವಡ್ಸಿದ್ದಾರೆ ಆ ಸೌಂಡ್ ಸಿಸ್ಟಮ್ಮನ್ನು ನಾವಲ್ಲಿ ನೋಡಬಹ್ದು ಆಮೇಲೆ ಅವರ ಮದುವೆ ಫೋಟೋಗಳನ್ನ ಕೂಡ ನಾವಲ್ಲಿ ನಮ್ಗೆ ನೋಡಲಿಕ್ಕೆ ಸಿಕ್ತವೆ ಮದುವೆ ಫೋಟೋ ನೋಡಬಹುದು ಮದುವೆ ಮಂಟಪ ಅದನ್ನು ಕೂಡ ಅದನ್ನು ಚೂರು ಪೇಂಟಿಂಗ್ ಮಾಡಿ ಇಟ್ಟಿದ್ದಾರೆ ಅವರ ಮದುವೆ ಆದಂಥ ಒಂದು ಫೋಟೋ ಮ ಮದುವೆ ಏನು ಹೇಳ್ತೀವಂತಂದರೆ ಮದುವೆ ಆದಂಥ ಒಂದು ಮಂಟಪ ಮದುವೆ ಮಂಟಪ ಅಲ್ಲಿ ನಮ್ಮ ನೋಡಿ ನಮ್ಗೆ ನೋಡಲಿಕ್ಕೆ ಕುವೆಂಪುರವ್ರ ಮದುವೆ ಮಂಟಪವನ್ನು ನಾವು ನೋಡ್ಬೋದು ಇನ್ನೇನಪ್ಪ ಅಂತಂದ್ರೆ ಒಂದು ಪತ್ರಿಕೆ ಪತ್ರಿಕೆಯನ್ನು ನೋಡ್ಬೌದಲ್ಲಿ ಆ ಪತ್ರಿಕೆ ಹೇಗಿದೆಯಪ್ಪ ಅಂತಂದರೆ ಎರಡು ಪತ್ರಿಕೆಗಳಿದ್ದಾವೆ ಒಂದೇ ಪತ್ರಿಕೆಯಲ್ಲಿ ಎರಡು ಪ್ರಿಂಟ್ ಆಗಿದೆ ಒಂದು ಅವರ ಒಂದು ಕುವೆಂಪುರವರ ಏನು ಹೆಂಡತಿ ಇದ್ದಾರೆ ಅವರ ಅಣ್ಣನ ಮದುವೇದು ಕೂಡ ಒಂದೇ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದೆ ಒಂದೇ ಪತ್ರಿಕೆಯಲ್ಲಿ ಎರಡು ಪ್ರಿಂಟ್ ಆಗಿದೆ ಮೇಲುಗಡೆಯಲ್ಲಿ ಕುವೆಂಪುರವರ ಪತ್ನಿಯ ತಮ್ಮ ಮತ್ತು ಅವರ ಹೆಂಡತಿ ಮತ್ತು ಇವರ್ದು ಕುವೆಂಪು ಮತ್ತು ಅವರ ಹೆಂಡತಿಯ ಮದುವೆಯ ಪತ್ರಿಕೆಗಳು ಅದರಲ್ಲಿ ಪ್ರಿಂಟ್ ಆಗಿದಾವೆ ಬೆಳಿಗ್ಗೆ ಮಾರ್ನಿಂಗ್ ಒಂದು ಮದುವೆ ನಡೆದಿದೆ ಸಂಜೆ ರಾತ್ರಿಯಲ್ಲಿ ಇವರ ಮದುವೆ ನಡೆದಿದೆ ಆ ರೀತಿ ಒಂದು ಇದನ್ನು ಮಾಡಿಬಿಟ್ಟು ಅದನ್ನು ನಮ್ಗೆ ಅಲ್ಲಿ ನೋಡಲಿಕ್ಕೆ ಸಿಕ್ತದೆ ಹಾಗೇ ಅವರ ಒಂದು ಮಲಗುವ ರೂಮನ್ನು ನಾವು ಬೆಡ್ರೂಮು ಅದನ್ನ ಕೂಡ ನಮಗಲ್ಲಿ ನೋಡಲಿಕ್ಕೆ ಮಲಗು ರೂ ಅದನ್ನು ನೋಡ್ಬಹುದು ನಾವು ಆಮೇಲೆ ಅವ್ರು ಸ್ನಾನ ಮಾಡುವ ಮ ಸ್ನಾನದ ರೂಮು ನಾವು ಬಚ್ಚಲ ಮನೆ ಅಂತ ಹೇಳ್ತೀವಲ್ವಾ ಆ ಬಚ್ಚಲ ಮನೆಯನ್ನು ನೋಡಿ ಮೊದಲಿನ ಇದರಲ್ಲಿ ಕಾಲದಲ್ಲಿ ಆ ಬಚ್ಚಲು ಮನೆ ಅವ್ರ್ದು ಹೇಗಿತ್ತು ಅದು ಹಾಗೇ ಇದೆ ಮನೆಯೆಲ್ಲ ರಿನ್ ಇದು ಮಾಡಿದ್ದಾರೆ ಅಂದರೆ ರಿನ್ವೇಷನ್ ಮಾಡ್ಸಿದ್ದಾರೆ ಬಟ್ ಕೆಲವೊಂದನ್ನ ಹಾಗೇ ಇಟ್ಟಿದ್ದಾರೆ ಅವರ ಒಂದು ಸ್ನಾನದ ಮನೆ ಅದನ್ನು ನಾವಲ್ಲಿಗೆ ಹೋದರೆ ನಮ್ಗೆ ನೋಡಲಿಕ್ಕೆ ಸಿಕ್ತದೆ ಆಮೇಲೆ ದೊಡ್ಡದೊಂದು ನೀರಿನ ತೊಟ್ಟಿ ಮಾಡಿದ್ದಾರೆ ಅದನ್ನು ಕೂಡ ನೋಡ್ಲಿಕ್ಕೆ ಸಿಕ್ತದೆ ಕಾಡಲ್ಲಿರೋ ನೀರು ಆ ಒಂದು ತೊಟ್ಟಿಗೆ ಬಂದು ಬೀಳುವಂಥ ಒಂದು ಸಿಸ್ಟಮ್ಮನ್ನು ಅಲ್ಲಿ ಮಾಡಿದ್ದಾರೆ ಆ ನೀರನ್ನು ಅವರು ಎಲ್ಲ ಕಡೆಗೂ ಆ ನೀರನ್ನು ಬಳಸ್ಕೊಳ್ತಾ ದೊಡ್ಡ ನೀರಿನ ತೊಟ್ಟಿಯನ್ನು ಅಲ್ಲಿ ಮಾಡಿದ್ದಾರೆ ಮತ್ತು ದೊಡ್ಡ ದೊಡ್ಡ ಪೆಟ್ಟಿಗೆಗಳನ್ನ ನೋಡ್ಬೌದು ದೊಡ್ಡ ದೊಡ್ಡ ಕಂಬಗಳ್ನ ನೋಡ್ಬೌದು ಕಂಬಗಳು ಎಷ್ಟು ಎಷ್ಟು ದೊಡ್ಡ ದೊಡ್ಡ ತುಂಬ ದೊಡ್ಡ ಕಂಬಗಳ್ನ ನಾವು ನೋಡ್ಬೋದು ಒಂದು ಹಳೇದೊಂದು ಗಡಿಯಾರವನ್ನು ನಮಗಲ್ಲಿ ನೋಡಲಿಕ್ಕೆ ಸಿಕ್ತದೆ ಹಳೇ ಗಡಿಯಾರ ಈಗದು ಇಲ್ಲ ಆ ಗಡಿಯಾರ ಈಗ ಈಗೆಲ್ಲೂ ಆ ತಿ ಆ ರೀತಿ ಗಡಿಯಾರಗಳ್ ಇಲ್ಲ ತುಂಬ ಹಳೇ ಕಾಲ್ದ ಗಡಿಯಾರ ಅದನ್ನು ಅಲ್ಲಿ ಇಟ್ಟಿದ್ದಾರೆ ಹಾಗೇ ನಮ್ಗೆ ಮುಂದೆ ಹೋಗಿ ಹಾಗೇ ನೋಡ್ತಾ ನೋಡ್ತಾ ಹೋದಾಗ ಅಲ್ಲೊಂದು ಬಾಣಂತಿ ಕೋಣೆ ಬಾಣಂತಿ ಕೋಣೆ ಅಂತ ಅಲ್ಲಿ ಕು ಇವರು ಕುವೆಂಪುರವರ ಹೆಂಡತಿ ತಮ್ಮ ಮಕ್ಕಳನ್ನು ಮಕ್ಕಳ ಒಂದು ಏನು ಡೆಲಿವರಿ ಟೈಮ್ ಅಂತ ಹೇಳ್ತೀವಲ್ವಾ ಆ ರೀತಿ ಒಂದಲ್ಲಿ ಬಾಣಂತಿ ಕೋಣೆ ಎಲ್ಲ ಅವ್ರ ಮಗಳಾಗಿರ್ಬೋದು ಸೊಸೆಯಾಗಿ ಎಲ್ಲರಿಗೊಂದು ಅದು ಹೆಸರೇ ಬಾಣಂತಿ ಕೋಣೆ ಅಂತೇಳಿ ಅದನ್ನು ನೋಡ್ಬೌದು ಹಾಗೇ ಕುವೆಂಪುರವರ ಮಕ್ಕಳು ಬೆಳೆದಂಥ ತೊಟ್ಟಿಲನ್ನು ನಾವಲ್ಲಿ ನಮ್ಗೆ ನೋಡಲಿಕ್ಕೆ ಸಿಕ್ತದೆ ತೊಟ್ಟಿಲು ಕೂಡ ಅಲ್ಲಿ ಅದನ್ನು ಇಟ್ಟಿದ್ದಾರೆ ಗಂಡ ಹೆಂಡತಿ ಕುವೆಂಪು ಮತ್ತು ಅವ್ರ ಗಂಡ ಹೆಂಡತಿ ಫೋಟೋವನ್ನಲ್ಲಿ ಇಟ್ಟಿದಾರೆ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಫೋಟೋಗಳು ಕೂಡ ಇದೆ ಒಂದು ವಂಶವೃಕ್ಷವನ್ನು ಮಾಡಿಟ್ಟಿದ್ದಾರೆ ಅದನ್ನು ಕೂಡ ನಾವಲ್ಲಿ ನೋಡಲಿಕ್ಕೆ ನಮಗೆ ಸಿಕ್ತದೆ ಹೀಗೆ ಒಂದು ದಿನ ಕೂಡ ಸಾಕಾಗಲ್ಲ ಆ ರೀತಿ ಒಂದು ತುಂಬ ಕು ಕುವೆಂಪು ಹಾಕುವಂಥ ಕೋಟುಗಳಾಗಿರ್ಬೋದು ಪ್ಯಾಂಟ್ ಆಗಿರಬಹುದು ಅವ್ರು ಯೂಸ್ ಮಾಡಿದ ಪೆನ್ ಆಗಿರ್ಬೋದು ಪ್ರತಿ ಒಂದು ಅವ್ರೇನೇನು ವಸ್ತುಗಳನ್ನು ಬಳಸ್ತಿದ್ದರು ಆ ಎಲ್ಲ ವಸ್ತುಗಳನ್ನು ಕೂಡ ಅವ್ರು ಕುಡಿಯುವ ನೀರಿನ ಲೋಟ ಆಗಿರಬಹುದು ಜಗ್ ಆಗಿರ್ಬೌದು ಸ್ನಾನ ಮಾಡೋ ತಂಬಿಗೆ ಆಗಿರಬಹ್ದು ಪ್ರತಿ ಒಂದನ್ನು ಅಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ ಅದು ನಾವು ಶಿವಮೊಗ್ಗ ಹೋದರೆ ತೀರ್ಥಹಳ್ಳಿ ಹತ್ತಿರ ಇದೆ ಅದು ತೀರ್ಥಹಳ್ಳಿ ಹತ್ತಿರ ಕುಪ್ಪಳ್ಳಿ ಅನ್ನುವಂಥ ಒಂದು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅನ್ನುವಂಥ ಒಂದು ಪ್ಲೇಸಲ್ಲಿ ಅವ್ರ ಮನೆ ಇದೆ ಬೆಳಗಿಂದ ಒಂಬತ್ತೂವರೆಯಿಂದ ಸಂಜೆ ಆರೂವರೆವರೆಗೂ ಓಪನ್ ಇರುತ್ತೆ ಹೋಗಿ ನಾವು ನೋಡಲಿಕ್ಕೆ ಸಿಗುತ್ತೆ ನಮಗೆ